ನನಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಮೊದಲಿಗೆ ಭೇಟಿ ನೀಡಬೇಕು ಸ್ಥಳಗಳಲ್ಲಿ ಅನ್ನೋದು ಮುಂಚಿಂದನೂ ನನ್ನ ಅಭಿಪ್ರಾಯ ನಾನು ಅದ್ರಲ್ಲು ನಾನು ಆಲ್ರೆಡಿ ಬಳ್ಳಾರಿಗೆ ಆ ಕಡೆ ಉತ್ರ ಕರ್ನಾಟಕ ಸೈಡು ಆಗಲೇ ನಾವೆಲ್ಲ ನೋಡಿ ಬಂದಿದ್ದೀವಿ ಹಾಗೂ ಈಗ ನಾವು ಚಿತ್ರದುರ್ಗ ಜಿಲ್ಲೆ ಮಧ್ಯ ಕರ್ನಾಟಕ ಇಲ್ಲಿನೂ ಇದ್ದು ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಚಿತ್ರದುರ್ಗ ಚೆನ್ನಗಿರಿ ಆಲ್ಮೋಸ್ಟ್ ಇದು ನಾವು ನೋಡಿದ್ದೀವಿ ಪ್ರಸಿದ್ಧ ಸ್ಥಳಗಳು ಇನ್ನು ಬೆಂಗಳೂರು ಮೈಸೂರಲ್ಲು ನಾವು ಸುಮಾರು ವರ್ಷ ಇದ್ದಿದ್ದರಿಂದ ಆ ಕಡೆಯಿಂದನು ನಮ್ಮದು ಮುಗಿದಿದೆ ಈಗ ನೋಡ್ಬೇಕಾಗಿರೋಂಥ ಸ್ಥಳ ಅನ್ನೋದಾದರೆ ನಮ್ಮದು ದಕ್ಷಿಣ ಕನ್ನಡ ಅಥವಾ ಕರಾವಳಿ ಪ್ರದೇಶ ಅಂತನೂ ಹೇಳಬಹ್ದು ಯಾಕೆ ಅಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರಾಂಥ ಬೀಚುಗಳು ಮುಖ್ಯವಾಗಿ ದೇವಸ್ಥಾನಗಳು ನಾವು ಏನು ದೇವರ ನಾಡು ಅಂತಂದೇ ಕರೀತೀವಿ ಕರಾವಳಿ ಆಗಿರಬಹ್ದು ಮಲೆನಾಡು ಕಡೆ ಆಗಿರಬಹ್ದು ಅಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ ಏನೋ ಒಂದು ದೇವರ ಆಶೀರ್ವಾದ ಅನ್ನೋ ಒಂದು ಭಾವನೆ ಸಿಗುತ್ತೆ ಹಾಗಾಗಿ ಅಲ್ಲಿ ಭೇಟಿ ನೀಡಿ ಅಲ್ಲಿರೋ ಎಲ್ಲ ಸ್ಥಳಗಳನ್ನು ನೋಡಬೇಕನ್ನೋದು ಆಸೆ ಕೂಡ ಇದೆ